ಹಲೋ ಹಲೋ ಹಾಂ ಹೇಳಿ ಯಾರು ಹಾಂ ಹೌದೌದು ಹೌದಾ ಹಾಂ ಹಾಂ ಇದ್ದಾವೆ ಏನು ಸ್ಟೇ ಆಗಬೇಕಾ ಓ ಹೌದಾ ಹಾಂ ಇದ್ದಾವೆ ಮೇಡಮ್ ಇದ್ದಾವೆ ಬನ್ನಿ ಅದೇ ಆನ್ ದ ವೇನಲ್ಲಿ ಅಲ್ಲೆ ಸಿಗ್ತವೆ ಬಟ್ ನೀವೇನು ಏನು ಅಲ್ಲಿ ಸ್ಟೇ ಏನು ಊಟ ತಿಂಡಿ ಮಾಡಿಕೊಂಡು ವಾಪಸ್ ಬರೋದಲ್ವಾ ಅಲ್ಲಿಂದ ಆದರೆ ನಾವೇನು ಬರಿ ಈಗ ಹೋಟೆಲಿಗೆ ಬಿಟ್ಟು ಹೌದು ಹಾಂ ಹಾಂ ಉಪಾಧ್ಯ ಹೌದು ಮೇಡಮ್ ಹೌದು ಬಟ್ ಈಗ ನಾನು ನಿಮಗೆ ಹೋಟೆಲಿಗೆ ಬಿಟ್ಟು ಹೋಗಬೇಕಾ ಅಥವಾ ನಾನು ಇದಕ್ಕೆ ನಿಮ್ಮ ಇದು ಮಾಡಬೇಕಾ ಹಾಂ ಓಕೆ ಅಲ್ಲ ಎ ಲೇಟ್ ಆಗುತ್ತೆ ಮೇಡಮ್ ಅದು ವೇಟ್ ಮಾಡೋದಂದ್ರೆ ಆಹಾಂ ಹಾಂ ಹಾಂ ಮೇಡಮ್ ಅದೇ ಈಗ ಲೇಟ್ ಆಗುತ್ತೆ ಹೇಗೆ ಅಲ್ಲಿ ಇದು ಹೋಟೆಲಲ್ಲಿ ಅಲ್ಲ ಹಾಫ್ ಆ್ಯನ್ ಅವರ್ ಆದರೆ ಓಕೆ ಒಂದು ಮಟ್ಟಿಗೆ ನಡಿಯುತ್ತೆ ಬಟ್ ಜಾಸ್ತಿ ಹೊತ್ತು ಆದ್ರೆ ಸ್ವಲ್ಪ ನಿಮಗೇ ಗೊತ್ತಲ್ಲ ಬಾಡಿಗೆ ಎಲ್ಲ ಸ್ವಲ್ಪ ಜಾಸ್ತಿ ಆಗತ್ತೆ ಈಗ ನೀವೆಲ್ಲಿದ್ದೀರಿ ಮೇಡಮ್ ನೀವೆಲ್ಲಿದ್ದೀರಾ ಎಲ್ಲಿ ಪಿಕ್ಅಪ್ ಲೊಕೇಶನ್ ಎಲ್ಲಿ ಓಹ್ ಬಸ್ಟಾಪಲ್ಲಿ ನಿಂತ್ಕೊಂಡಿದ್ದೀರಾ ಹಾಂ ಮೇಡಮ್ ಇದಾದರೆ ಬಸ್ಟಾಪು ಅಂತಂದರೆ ಈಗೊಂದು ವೈಟಿಂಗ್ ಚಾರ್ಜೆಲ್ಲ ಸೇರ್ಸೊಂದು ನೂರ ಅರುವತ್ತು ರೂಪಾಯಿ ಕೊಡಿ ಮೇಡಮ್ ಹ ಅಲ್ಲಿ ಏಕನಾಥೇಶ್ವರಿ ಹಾಂ ಮೇಡಮ್ ವೈಟಿಂಗ್ ಚಾರ್ಜಸ್ಸು ಅದು ಸ್ವಲ್ಪ ವೇಟ್ ಮಾ ಈಗ ನಾವು ಬೇರೆ ಕಡೆ ಬಾಡಿಗೆನಾದ್ರು ಹೋಗ್ಬೋದು ಆ ವೈಟಿಂಗ್ ಚಾರ್ಜಸಲ್ಲಿ ಸೊ ಅದಕ್ಕಾಗಿ ನಿಮಗಂತ ವೇಟ್ ಮಾಡ್ತಾ ಇದ್ದೀವಲ್ಲ ಸೋ ಅದಕ್ಕಾಗಿ ಹೆಚ್ಚು ಕಮ್ಮಿ ನೋಡಿ ಮಾಡಿಕೊಡಿ ಮೇಡಮ್ ಒಂದ್ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡಿ ಮೇಡಮ್ ಆಯಿತು ಆಯ್ತು ಬರ್ತೀನಿ ತಗೊಳ್ಳಿ ಮೇಡಮ್ ಆಯ್ತು ಇರಿ ಬಸ್ಸ್ಟ್ಯಾಂಡ್ ಹತ್ತಿರನೇ ಇರಿ ನಾನು ಬಂದು ಫೋನ್ ಮಾಡ್ತೀನಿ ಏನು ಮೇಡಮ್ ಮೇಡಮ್ ನಾನು ಬರೋದು ಈಗ ಕರೆಕ್ಟಾಗೀಗ ಬಸ್ಟಾಂಡ್ ಹತ್ತಿರನೇ ಬರ್ತೀನಿ ಇನ್ನೊಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಬರ್ತಿನಿ ನಾನು ಈಗ ಮನೆಂದ ಹೊರಡ್ತಾ ಇದ್ದೀನಿ ಮೇಡಮ್ ಈಗಿನ್ನೂ ಬರ್ತೀನಿ ಇನ್ನೊಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಬರ್ತೀನಿ ಮೇಡಮ್ ಸರಿಯಾ ಇಲ್ಲ ಇಲ್ಲ ಲೇಟೇನಿಲ್ಲ ಮೇಡಮ್ ಲೇಟೇನಿಲ್ಲ ನೀವೂ ಅಷ್ಟೇ ಒಂದು ಹಾಫ್ ಎನ್ ಅವರಲ್ಲಿ ಬೇಗ ಬ ಬಂದುಬಿಡಿ ಸರಿಯಾ ಮೇಡಮ್ ಓಕೆ ಮೇಡಮ್ ಆಯ್ತು ಬನ್ನಿ ಮೆಮ್ ಓಕೆ